ಹೆಲೋ ವಿಸ್ತಾರ ಹೋಟೆಲಾ ನಾವು ಆರ್ಡರ್ ಮಾಡಿ ಒಂದು ಎರಡು ತಾಸು ಆಯಿತ್ರಿ ಇನ್ನನು ನನಗೆ ಆರ್ಡರೆ ಬಂದಿಲ್ರಿ ಮನೆ ತನಕ ಸ್ವಿಗ್ಗಿನೆಂತೆ ಆರ್ಡರ್ ಮಾಡಿದ್ರಿನ ಬಟ್ ಅದು ಆರ್ಡರೇ ನನಗೆ ತಲುಪಿಲ್ರಿ ಇನ್ನು ಬಿ ಎಷ್ಟೊತ್ತು ಆಯಿತ್ರಿ ಎರಡು ತಾಸು ಆಯ್ತು ನ ನಾನು ಏನಂತರ ಒಂದು ತಂದೂರಿ ರೊಟ್ಟಿ ಒಂದು ಕುಲ್ಜ ಒಂದು ನಾನ್ ಪನ್ನೀರ್ ಬಟರ್ ಮಸಾಲ ಕಾಜು ಕುರ್ಮ ಹಾಗು ಕೊಫ್ತಾ ಇವೆಲ್ಲ ಆರ್ಡರ್ ಮಾಡಿದ್ರಿ ಮತ್ತು ಬಿಲ್ನು ಎಷ್ಟೋ ಒಂದು ಫೈವ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೈವ್ ಏನು ಆಗಿತ್ತು ನೋಡ್ರಿ ಒಂದು ಅಷ್ಟು ಆಗಿತ್ತು ಬಿಲ್ಲು ನ ಆನ್ಲೈನೆ ಪೇ ಮಾಡಿನ್ರಿ ಅವಾಗೆ ಪೇ ಮಾಡಿನಿ ಆರ್ಡರ್ ನಾ ಹಾಕಿದಾಗ ಅರೈವಿಂಗ್ ಇನ್ ಸವೆಂಟೀನ್ ಮಿನಿಟ್ಸ್ ಅಂತ ಬಂದದ್ರಿ ಇನ್ನಾ ಬಿ ನನ್ನ ನಾ ಎರಡು ತಾಸು ಆತ್ರಿ ನಾ ವೆಯ್ಟ್ ಮಾಡ್ಲಾತ್ ಆ್ಯಕ್ಚುಲಿ ಆರ್ಡರ್ ಮಾಡಿ ಎರಡು ತಾಸು ಆಯ್ತು ಇನ್ನನು ನನಗೆ ತಲುಪಿಲ್ರಿ ನಂದು ಆರ್ಡರ್ ನಾ ಪೇನು ಮಾಡೆನ್ರಿ ಆಲ್ರೆಡಿ ನಿಮ್ದು ಹೋಟೆಲಿನ ಸರ್ವಿಸ್ನು ಕರೆಕ್ಟ್ ಇಲ್ರಿ ನಿಮ್ಮ ಸ್ವಿಗ್ಗಿ ಬೊಯ್ ಬಿ ಕರೆಕ್ಟ್ ಇಲ್ಲ ಪೈಲತೋ ಹೇಳ್ಬೇಕಂದ್ರನ ಇದು ಏನ್ರಿ ಬರೀ ಕೊಬ್ಬಿಗಿದ್ದಂಗ ಹಾಕ್ತಿರಿ ನಾ ಆರ್ಡರ್ ಇನ್ ಸೆವೆಂಟಿನ್ ಮಿನಿಟ್ಸ್ ಥರ್ಟಿ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಅಂತ ನೀವು ಎರಡು ತಾಸು ನಿಮ್ಮ ಕಸ್ಟಮರಿಗೆ ವೆಯ್ಟ್ ಮಾಡ್ತೀರೇನ್ ಈ ಟೈಪ್ ನಿಮ್ಮ ಸರ್ವಿಸ್ ಅದ ಅಂದ್ರೆ ನಾತು ಯಾರಿಗು ಎಂದು ಬಿ ಪ್ರಿಫರ್ ಮಾಡಾಂಗಿಲ್ರಿ ನಿಮಗೆ ಇದು ಹಿಂಗೆ ನೀವು ಮಾಡೋದ್ ಇತ್ತಂದ್ರೆ ನೀವು ಫೈಲನೆ ಬರ್ದು ಇಡಬೇಕ್ರಿ ಲೇಟ್ ಸರ್ವಿಸ್ ಅಂತ ನೀವು ಲೇಟ್ ಸರ್ವಿಸ್ ಅಂತ ಬರೆದ್ರೆ ನಾವು ಅಟ್ ಲೀಸ್ಟ್ ಅ ನಾವು ನಿಮ್ಮ ಬದ್ಲು ಆರ್ಡರ್ ಮಾಡಾಂಗಿಲ್ರಿ ಸೆವೆನ್ ಸ್ಟಾರ್ ಅಂತ ಹೋಟೆಲಿಗೆ ಸೆವೆನ್ ಸ್ಟಾರ್ ಇಟ್ಕೊಂಡು ಕೂತ್ರೆ ನೀವು ಸೆವೆನ್ ಸ್ಟಾರ್ ಆಗೊಂಗಿಲ್ರಿ ಅವಾಗ ಬಿ ಸೊ ಸೆವೆನ್ ಸ್ಟಾರ್ ಅಂತ ಇಡಬೇಡ್ರಿ ನಿಮ್ದು ಹೋಟೆಲಿಗೆ ನೀವು ನಿಮ್ಗೆ ತ್ರೀ ಸ್ಟಾರ್ಸ್ ಕೊಡೋದೆನು ಒಂದು ಸ್ಟಾರ್ ಕೊಡೋದ್ ಬಿ ಲಾಯಕ್ಕಿಲ್ರಿ ನೀವು ಪೈಲಾ ಹೇಳ್ಬೇಕಂದ್ರೆ ನಾವು ನಾ ಇಲ್ಲಿ ಆರ್ಡರ್ ಮಾಡಿ ಟೂ ಅವರ್ಸ್ ಆಯಿತ್ರಿ ಮಝಕ್ ಇಲ್ರಿ ನಂದು ಮಕ್ಕಳೆಲ್ಲ ಇಲ್ಲಿ ಕುಂತಾರಿ ಅವರು ವೇಟ್ ಮಾಡ್ಲಾಹತಾರ್ ಎಷ್ಟು ಹೊತ್ತಾಯ್ತ್ ಏನು ಅಂತಾರ್ ಊಟ ಬರ್ತದೆ ಅಂತ ಮುಂಜಾನೆ ಹಿಡ್ಕೊಂಡು ಏನು ಉಂಡಿಲ್ರಿ ಅವ್ರು ಪೈಲತೊ ಈಗ ಅವರು ಹೊರಗಿಂದು ಉಣ್ಬೇಕು ನಾವು ಆರ್ಡರ್ ಮಾಡ್ಸಮಿ ಅಂತ ನಿಮ್ದು ಹೋಟೆಲ್ ಛಲೊ ಅದ ಸೆವೆನ್ ಸ್ಟಾರ್ ಹೋಟೆಲ್ ಅದ ಅಂತ ನಾ ನಿಮ್ಮ ಹೊ ನಿಮ್ದು ಹೋಟೆಲ್ ನಿಂದ ಆರ್ಡರ್ ಮಾಡ್ಸಿದ್ರೆ ನಾವು ಇಷ್ಟು ವೆಯ್ಟ್ ಮಾಡ್ಬೇಕು ಆಗ್ಲತದ ರೀ ನಮ್ಗೆ ನಿಮ್ದು ಸ್ವಿಗ್ಗಿ ಬೊಯ್ ಎಷ್ಟು ಲೇಟ್ ಹನಾ ಅದು ನಮಗೆ ಅಂತು ಗೊತ್ತಿಲ್ಲ ರೀ ನೀವು ಅದು ಡೀಲ್ ಮಾಡ್ಬೇಕು ಆಗ್ತದೆ ರೀ ಅವಾಗ ಬಿ ನಿಮ್ಮ ಸರ್ವಿಸ್ ಸರಿ ಇರ್ಲಿಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು ರೀ ಅದು ನಮ್ಮ ಪ್ರಾಬ್ಲೆಮ್ ಅಲ್ಲ ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು ರೀ ಅದು ಕರೆಕ್ಟ್ ಮಾಡ್ಕೋಬೇಕು ನಾವು ಹಿಂಗೆ ಇಷ್ಟು ವೆಯ್ಟ್ ಮಾಡ್ಕೊತ ನಿಂದ್ರೋದ ಆರ್ವಿ ಇಷ್ಟು ನಾವು ಕಸ್ಟಮರಿಗೆ ನೀವು ವೆಯ್ಟ್ ಮಾಡ್ಸಿದ್ರ್ ನೀವೆಂದು ಎಂದು ಉದ್ದಾರ ಆಗೊಂಗಿಲ್ಲಾ ಅದು ತನಕ ಹೀಗೆ ಹೇಳಕ್ಹತಿರಿ ನಿಮಗೆ ಹಿಂಗೆ ಇತ್ತಂದ್ರೆ ನಾವು ಹೋಗಿ ಏನು ಅಂತರಾ ಎಲ್ಲ ಕಡೆ ಬ್ಯಾಡ್ ರಿವೀವ್ ಹಾಕ್ಬೇಕು ಆಗ್ತದೆ ನಿಂಬಲ್ಲಿ ಗೂಗಲ್ ಮೇಲೆ ನೀವು ಸ್ವಲ್ಪ್ ನೋಡ್ರಿ ಎಲ್ಲಾ ಸ್ವಿಗ್ಗಿ ಬೊಯ್ ಹೆಂಗನ ಎದುಕ್ಕವ ಇಷ್ಟು ಲೇಟ್ ಮಾಡಹತನ ಬೈ ದ ವೆ ಟೂ ಆರ್ಸ್ ಆಯ್ತು ನ ಏನಂತರ ಆರ್ಡರ್ ಮಾಡಿ ಇನ್ನು ಬಿ ನನ್ನ ಮನೆತರ ತಲ್ಪಲು ಆಗ್ಯದ ಆರ್ಡರ್ ಅಂದ್ರೆ ಇದ್ರ ಮೇಲೆ ಗೊತ್ತಾಗ್ತದೆ ನಿಮ್ಮ ಸರ್ವಿಸ್ ಹೆಂಗ್ ಅದ ನೀವು ಹೆಂಗೆ ಇದೀರಿ ನೀವು ಸುಮ್ನೆ ಬ್ಲಫ್ಫ್ ಮಾಡೋ ಸಲಿಂದ ಸವೆನ್ ಸ್ಟಾರ್ ಹಾಕೊ ಕೂತಿರ್ ನನಗೆ ಫುಲ್ ಗೊತ್ಯಾಗದ ಇದು ತೊ ನನಗೆ ಒಂದು ಸಲ್ಬಿ ಎಕ್ಸೆಪ್ಟೆಬಲ್ ಇಲ್ರಿ ನಿಮ್ಮ ಕಡಿಂದು ನಿಮ್ದು ವಿಸ್ತಾರ ಹೋಟೆಲಿಂದು ಹೆಸ್ರು ಕೆಡ್ಸಲತಾನ ನಿಮ್ಮ ಸಿಬಿ ಸ್ವಿಗ್ಗಿ ಬೊಯ್ ಯಾರನ ನನಗೆ ಅಂತ ಅದಂತು ಗೊತ್ತಿಲ್ಲ ಪೈಲತೊ ಎದಕ್ ಅವಾ ಲೇಟ್ ಮಾಡಕ್ಹತನ ನಂಗೆ ಅದರ ರೀಸನ್ ಬೇಕು ಅದರ ವ್ಯಾಲಿಡೇಷನ್ ಬೇಕು ಅದು ಬೇಕೇ ಬೇಕು ನನಗೆ ಎದಕ್ಕೆ ಅವ್ರು ಲೇಟ್ ಮಡ್ಹತರ ನಾ ಅಂತು ಫುಲ್ ಫುಲ್ ಪೇನು ಮಾಡೋಂಗಿಲ್ಲ ದುಡ್ಡು ಈಗ ಅವರಿಗೆ ಏನಂತರ ದುಡ್ಡು ಪೇ ಮಾಡೋಕ್ ಆಗಾಂಗಿಲ್ಲ ರೀ ನನಗೆ ಅಂತು ಅವರಿಗೆ ಈಗ ಟೂ ಅವರ್ಸ್ ಆಯಿತ್ರಿ ನ ಬೆಟರ್ ನೀವು ನಂದು ಆರ್ಡರ್ ಕ್ಯಾನ್ಸಲ್ ಮಾಡ್ಬಿಡು ರೀ ಬೆಟರ್ ಇಷ್ಟು ವೆಯ್ಟ್ ಮಾಡೋದಿತ್ತಂದ್ರ ನೀವು ಪೈಲನೆ ನಮ್ಗೆ ಅನ್ಬೇಕಿತ್ತಲ್ರಿ ಸೆವೆನ್ ಸ್ಟಾರ್ ಹಾಕೋಂಡ್ ಕೂತ್ರೆ ನಿಮ್ದೇನು ಹೋಟೆಲ್ ಸೆವೆನ್ ಸ್ಟಾರ್ ಆಗೋಂಗಿಲ್ಲ ಅಲ್ಲಿ ನೀವು ಪೈಲನೆ ತಲೆ ಓಡ್ಸೋದ್ ಇತ್ರಿ ಇದರ ಬಗ್ಗೆ ನೀವು ಏನಂತೀರ್ ನಿಮ್ಮ ಸ್ವಿಗ್ಗಿ ಬೊಯ್ ಭಾಳ ಅಂದ್ರೆ ಭಾಳ ಲೇಟ್ ಮಾಡ್ಯಾನ್ರೀ ಆಲ್ರೆಡಿ ಟೂ ಅವರ್ಸ್ ಆಯ್ತು ನ ಆರ್ಡರ್ ಮಾಡಿ ನೀವು ನೋಡ್ಕೋರಿ ಹೆಂಗೆ ನಿಮಗೆ ಹೆಂಗೆ ಕನ್ವಿನೆಂಟ್ ಆಗ್ತದೆ ನೀವು ಹಂಗೆ ಮಾಡ್ರಿ ಇನ್ನು ನೆಕ್ಸ್ಟ್ ಫಿಫ್ಟೀನ್ ಮಿನಿಟ್ಸ್ ನಂಗೆ ನಾನ್ ಬಲ್ಲ ಅಂದ್ರೆ ನನ್ನ ಆರ್ಡರ್ ಬಂದಿಲ್ಲ ಅಂದ್ರೆ ನಾತೋ ಆರ್ಡರೇ ಕ್ಯಾನ್ಸಲ್ ಮಾಡ್ಸತನ್ರಿ ಪೈಲತೊ ಮತ್ತು ನಾ ಇಷ್ಟು ಬ್ಯಾಡ್ ರಿವೀವ್ ಕೊಡ್ತಿನಂದ್ರೆ ನಿ ಜೀವನ್ದಾಗ ಯಾರು ಬಿ ನಿಮ್ಮ ನಿಮ್ದು ಹೋಟೆಲ್ ನಿಂದ ಯಾರು ಬಿ ಆರ್ಡರ್ ಎ ಮಾಡ್ಸಬಾರ್ದು ಯಾವ್ದು ಬಿ ಊಟ ನ ಯಾವಾಗ ಆರ್ಡರ್ ಮಾಡ್ಸಿನ್ರಿ ಏನನ್ನೆಲ್ಲ ಆರ್ಡರ್ ಮಾಡ್ಸಿನ್ರಿ ಖರೆ ಅಂದ್ರೆ ನಿಮ್ದು ರೆಗ್ಯುಲರ್ ಕಸ್ಟಮರ್ ಇದೀನ ಯಾವಾಗ ಬಿ ಆಫ್ಲೈನ್ ಬರ್ತೀನಿ ಆನ್ಲೈನ್ ತಗೋತೀನಿ ಅಂದ್ರೆ ಏನು ರೆಗ್ಯುಲರ್ ಕಸ್ಟಮರ್ಸ್ಗೆ ನೀವು ಹಿಂಗೆ ಮಾಡ್ತೀರಿ ಅಂದ್ರೆ ಈಗ ಹೊಸ ಬಂದೋರಿಗದು ಏನು ಮಾಡ್ತೀರಿ ನನಗೆ ಅದಂತು ಗೊತ್ತಿಲ್ಲ ನಾ ಆಲ್ರೆಡಿ ಆನ್ಲೈನ್ ಪೇ ಮಾಡಿದೀನಿ ರೊಕ್ಕ ಈಗ ರೊಕ್ಕ ಫೈವ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೈವ್ ರೂಪಿಸ್ ನಿಮ್ಗೆ ಆಲ್ರೆಡಿ ಕೊಟ್ಟಿನಿ ನಾ ಈಗ ಆಲ್ರೆಡಿ ಪೇ ಮಾಡೀನ್ ಅಂದ್ರೆ ನಿಮ್ದು ಜವಾಬ್ದಾರಿ ಅಲ್ರಿ ವಾಪಾಸ್ ನಮಗೆ ನಮಗೆ ಆರ್ಡರ್ ಕರೆಕ್ಟ್ ಟೈಮಿಗೆ ತಂದು ಕೊಡ್ಬೇಕು ಅಂಬೋದ್ ಅದು ಏನೇ ರೀಸನ್ ಇಲ್ಲರೀ ನೀವು ನೀವೆಲ್ಲ ಕ್ಲಾರಿಫೈ ಮಾಡ್ಕೊಬೇಕು ಅವ ಆ ಪರ್ಸನ್ ಇರ್ಲಿಲ್ಲ ಅಂದ್ರೆ ಬೇರೆ ಪರ್ಸನಿಗೆ ಕಳಿಸ್ಬೇಕ್ ರೀ ನಮಗೆ ಹಿಂಗೆ ವೆಯ್ಟ್ ಮಾಡ್ಸೋಕ ಕಸ್ಟಮರಿಗೆ ಹಿಂಗೆ ವೆಯ್ಟ್ ಮಾಡ್ಸೋದ್ ಭಾಳ ತಪ್ಪು ಅದರಿ ಇದು ಒಂದು ಸ್ವಲ್ಪು ಸರಿ ಇಲ್ಲ ನಾ ಬೆರೆತಲಿ ಭಾಳ ಸತಿ ಆರ್ಡರ್ ಮಾಡ್ಸಿದ್ದು ಅವ್ರು ಇಷ್ಟುರಿ ಎಂದು ಎಂದು ಲೇಟ್ ಮಾಡಿಲ್ಲ ನೀವೇ ಇಷ್ಟು ಲೇಟ್ ಮಾಡಿದಂದ್ರೆ ನಾ ಇಷ್ಟು ನಂದು ಆರ್ಡರ್ ನಾ ಎಷ್ಟು ಹೋಟೆಲ್ಸ್ ನಿಂದ ಆರ್ಡರ್ ಮಾಡ್ಯಾನ ಅವ್ರು ಎಂದು ಇಷ್ಟು ಲೇಟ್ ಮಾಡಿಲ್ ಎಷ್ಟು ನೀವು ಲೇಟ್ ಮಾಡಿದ್ರಿ ನಾ ಅಂತು ಫುಲ್ ಡಿಸ್ಸ್ಯಾಟೀಸ್ಫೈಡ್ ಇದೀನಿ ನಿಮ್ದು ಹೋಟೆಲ್ ನಿಂದ ನಾ ಫುಲ್ ಬ್ಯಾಡ್ ರಿವೀವ್ ಕೊಡಾಕಿದೀನಿ ಈಗ ನಾ ಏನ್ನ ದುಡ್ಡು ಕಟ್ಟೀನಿ ಆ ದುಡ್ಡಿಗಂತು ನನಗೆ ನಂದು ಆರ್ಡರ್ ಬೇಕೇ ಬೇಕು ಈಗ ನೆಕ್ಸ್ಟ್ ಫೈವ್ ಮಿನಿಟ್ಸ್ನಾಗಿ ಆರ್ಡರ್ ಬರಲಿಲ್ಲ ಅಂದ್ರೆ ನ ನಿಮ್ಮ ಹತ್ರ ಬಂದು ಒಂದು ಫೈಲ್ ಕಂಪ್ಲೆಂಟ್ ಮಾಡ್ಬೇಕು ಆಗ್ತದ ನಿಮ್ಮ ಮೇಲೆ ನಿಮ್ದು ಭಾಳ ಭಾಳ ಸ್ಲೋ ಸರ್ವಿಸ್ ಆಗ್ಯದ ಇದು ಇಷ್ಟು ವರ್ಸ್ಟ್ ಸರ್ವಿಸ್ ಅದ ನನಗಂತೂ ಗೊತ್ತಿರಲಿಲ್ಲ ಈಗ ನನಗೆ ಅದ್ರದ್ದು ಈಗ ನನಗೆ ನೀವು ಒಂದುವೇಳೆ ಅದು ಪ್ರಾಪರ್ ಟೈಮಿಗೆ ಅದು ಆರ್ಡರ್ ನನಗೆ ತಲುಪ್ಸೋಕ್ ಆಗಲಿಲ್ಲ ಅಂದ್ರೆ ನಮ್ದು ಡಬ್ಬಲ್ ರೇಟ್ ನೀವು ಅದು ಪೇ ಮಾಡ್ರಿ ಬೆಟರ್ ಅದು ನನಗೆ ವ್ಯಾಲಿಡೆ ವ್ಯಾಲಿಡಿಕ್ಟರಿ ಅನಿಸ್ತದೆ ನೀವು ಒಂದುವೇಳೆ ನನಗೆ ಅದು ಅಷ್ಟು ದುಡ್ಡು ವಾಪಾಸ್ ಕೊಟ್ರಿ ಅಂದ್ರೆ ಈಗ ಈಗ ನೀವು ನೋಡ್ರಿ ಫಸ್ಟ್ ನಿಮ್ಮ ಸ್ವಿಗ್ಗಿ ಬೊಯ್ ಎಲ್ಹಾನ ಏನದ ಫಸ್ಟ ಆಫ್ ಆಲ್ ಅದು ರೀಸನ್ ಏನದೆ ಅವ ಯಾಕಡ್ ಹನ ಏನು ಮಾಡ್ಲಹತನ ಯದಕ್ ನಂತನಾ ಆರ್ಡರ್ ತಲುಪಿಲ್ಲಾ ಇದು ಏನು ಯಾ ಗ್ಲಿಚ್ ಅದ ನಿಮ್ಮ ಸ್ವಿಗ್ಗಿ ಬೊಯ್ ಗ್ಲೀಚ್ ಅದನ ಇನ್ನು ನಿಮ್ದು ಸರ್ವಿಸಿನ ಗ್ಲಿಚ್ ಅದನ ಏನು ನಿಮ್ದು ಹೋಟೆಲೇ ಹಿಂಗೆ ಅದ ಅದು ನನಗೆ ಅಂತು ಗೊತ್ತಿಲ್ಲ ನೀವು ಅದ್ರ ಬಗ್ಗೆ ಡೀಲ್ ಮಾಡಿ ನನಗೆ ನೆಕ್ಸ್ಟ್ ಫೈವ್ ಮಿನಿಟ್ಸ್ದಾಗ ನನ್ನ ಮನೆತನ ನಂದು ಆರ್ಡರ್ ಬಂತು ಛಲೋ ಅದರೀ ಇಲ್ಲ ಅಂದ್ರೆ ನಾನು ನಿಮ್ಮ ಹತ್ತಿರ ಬರ್ಬೇಕ್ ಆಗ್ತದೆ